ನನ್ನದು ತುಮಕೂರು ನನ್ನದು ಊರು ಬಂದುಬಿಟ್ಟು ತುಮಕೂರು ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕಿದೆ ಆದ್ದರಿಂದ ಸಾರಿಗೆ ಸಂಪರ್ಕ ಕೇಂದ್ರದ ಬಳಿ ಬಂದು ವಿಚಾರಿಸುತ್ತಿದ್ದೇನೆ ಬೇರೊಂದು ನಗರ ಅಂದರೆ ಸು ಮೈಸೂರಿಗೆ ಹೋಗಬೇಕಿದೆ ಎಂದರ್ಥ ನಾನು ಇಲ್ಲಿ ಲಭ್ಯವಿರುವಂತಹ ಕಾರುಗಳಾಗಿರ್ಬೋದು ಸಾರಿಗೆ ಸಂಸ್ಥೆಗಳ ಬಗ್ಗೆ ವಿವ ವಿಚಾರಿಸುತ್ತಿದ್ದೇನೆ ನನಗೆ ಕ್ಯಾಬುಗಳು ಸಹ ಲಭ್ಯವಿದೆ ಗು ಅರ್ಧ ಗಂಟೆಗೆ ಒಂದು ಬಸ್ಸುಗಳೂ ಸಹ ಸಾರಿಗೆ ಗೌರ್ಮೆಂಟ್ ಬಸ್ಸುಗಳೂ ಸಹ ಲಭ್ಯವಿದೆ ಯಾವುದರಲ್ಲಿ ಬೇಕಾದರೂ ಹೋಗಬಹುದು ಒಂದು ನಿರ್ದಿಷ್ಟ ದಿನ ಅಂತ ಬಂದಾಗ ಒಂದು ನಿರ್ದಿಷ್ಟ ದಿನ ಬಂದುಬಿಟ್ಟು ಮೂವತ್ತನೇ ತಾರೀಕು ನಾನು ಇಲ್ಲಿಂದ ತುಮಕೂರು ತುಮಕೂರಿನಿಂದ ಮೈಸೂರಿಗೆ ಹೋಗಬೇಕಿದೆ ಹಾಗಾಗಿ ನನಗೆ ನಿರ್ದಿಷ್ಟವಾದಂತಹ ಕ್ಯಾಬಿನ ಅಲ್ಲ ಕಾರಿನ ಬಗ್ಗೆ ಲಭ್ಯ ಬೇಕಾಗಿದೆ ಎಂದು ಮಾಹಿತಿಯನ್ನು ವಿಚಾರಿಸಿಕೊಂಡೆ ಆ ವಿಚಾರದ ಪ್ರಕಾರ ಮೂವತ್ತನೇ ತಾರೀಕು ಕ್ಯಾ ಕಾರಿನ ಮಾಲೀಕ ಬರುತ್ತಾನೆಂದು ತಿಳಿಯಿತು ಹೀಗಾಗಿ ಒಂದು ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಹೋಗಬಹುದಾಗಿ ಕಾರಿನವರು ತಿಳಿಸುತ್ತಾರೆ ಇದು ಒಂದು ಕ್ರಿಯೆ ಆಗಿದ್ದು ನಾವು ಮೈಸೂರಿನ ನಗರಕ್ಕೆ ಭೇಟಿ ಕೊಡಬಹುದು ಎಂದು ಹೇಳಿದ